ಪಾಕ ಪದ್ಧತಿಯ ವಿಧ ಅಡುಗೆಗಳು ಅಂದರೆ ಜಾಮೂನು ಬರುತ್ತೆ ಜಾಮೂನು ಮಾಡೋದು ತುಂಬ ಈಸಿ ಅದಕ್ಕೆ ಫಸ್ಟು ಸಕ್ಕರೆ ಹಾಕ್ಬೇಕು ಒಂದು ಸೊರಿ ಒಂದು ಪಾತ್ರೆ ತಗೋಬೇಕು ಪಾತ್ರೆಯಲ್ಲಿ ನೀರು ಹಾಕಬೇಕು ನೀರಲ್ಲಿ ಸಕ್ಕರೆ ಹಾಕ್ಬೇಕು ಅದನ್ನ ಬೋಯ್ಲ್ ಮಾ ಕುದಿಸ್ತಾ ಹೋಗ್ಬೇಕು ಅದು ಸ್ವಲ್ಪ ಸ್ಟಿಕ್ಕಿ ಫಾಮೇಷನ್ ಆಗುತ್ತೆ ಅಲ್ಲಿವರ್ಗು ಕುದಿಸ್ತಾ ಹೋಗ್ ಹೋಗಿ ಹೋಗ್ಬೇಕು ಅದು ಪಾಕ ಪದ್ಧತಿ ಈಸಿ ಇರುತ್ತೆ ಅದು ಮಾಡ್ಬೋದು ಅದೇ ರೀತಿಯಾದಂತಹ ಇವಾಗ ಯಾವ್ದಾದ್ರು ಲಾಡು ಉಂಡೆ ಮಾಡ್ಬೇಕಂದ್ರೆ ಅವಕ್ಕೆಲ್ಲ ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ಲ ಅವಕ್ಕೆಲ್ಲ ಮಾಡೋದು ತುಂಬ ಡಿಫಿಕಲ್ಟ್ ಇರುತ್ತೆ ಆದ್ರೂನು ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾಡ್ಬೋದು ಫ್ರೆಶ್ ಲೈಕ್ ಹೊಸ್ತಾಗಿ ಅಡಿಗೆ ಕಲಿಯೋರಾದ್ರೆ ಅವರಿಗೆ ಅಡಿಗೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಂಗಾಗಿ ಇದು ಸ್ವಲ್ಪ ಪಾಕ ಪದ್ಧತಿಯ ಆಹಾರ ತಯಾರಿ ಮಾಡೋದು ಕಷ್ಟನೇ ಬೇರೆ ಅಡುಗೆಗಳೆಲ್ಲ ಈಸಿ ಇರುತ್ತೆ ಈ ಅಡುಗೆ ಮಾತ್ರ ಸ್ವಲ್ಪ ಟಫ್ ಅನಿಸುತ್ತೆ ಲೈಕ್ ಅಷ್ಟೇ ಪಾಕ ತ್ ತೆಳ್ಳಗಾಗಬೇಕು ದಪ್ಪ ಆಗಬೇಕು ಅಷ್ಟೇ ಪ್ರಕಾರ ಅದಕ್ಕೆ ಸಕ್ಕರೆ ಹಾಕಬೇಕು ಬೆಲ್ಲ ಹಾಕಬೇಕು ಕುದಿಸ್ಬೇಕು ಇಲ್ಲ ಕಪ್ಪಾಗಿಬಿಡುತ್ತೆ ಅಷ್ಟ್ ಟೆಂಪ್ರೇಚರಲ್ಲೇ ಅದು ಕುದಿಸ್ಬೇಕು ಅದೆಲ್ಲ ಗೊತ್ತಿರಬೇಕು ನೀಟಾಗಿ ಹಂಗಾಗಿ ಸ್ವಲ್ಪ ಡಿಫಿಕಲ್ ಸೊರಿ ಕಷ್ಟ ಆಗುತ್ತೆ ಪಾಕಪದ್ಧತಿಯ ಆಹಾರಗಳನ್ನು ಮನೆಯಲ್ಲಿ ತಯಾರಿಸಲು ನಾವು ಯೂಶಲಿ ಜಾಸ್ತಿ ಮಾಡೋದು ಅಂದರೆ ಪಾ ಜಾಮೂನು ಜಾಮೂನು ಇನ್ನೇನು ಕಷ್ಟ ಇರಲ್ಲ ಜಾಮೂನು ಈ ಪಾಕಪದ್ಧತಿ ಈಸಿ ಇರುತ್ತೆ ಪಾ ಜಾಮೂನು ಮಾಡ್ಬೋದು ತಿನ್ಬೋದು ಚೆನ್ನಾಗಿ